ಹಲೋ ನಮಸ್ತೆ ಸರ್ ಸರ್ರ ಕಲ್ಯಾಣ್ ಜ್ಯೂವೆಲರ್ಸಾ ಸರ್ ನೀವು ಸರ್ ನಾವು ರಾಚೋಟಿ ಅಂತ ಸರ್ ಒಬ್ಬ ರೈತ ಇದ್ದೀನಿ ನಾ ಒಬ್ಬ ಸರ್ ನಮಗ ಸ್ವಲ್ಪ ಇದು ಬಂಗಾರದ ಮೇಲೆ ಸಾಲ ಬೇಕಿತ್ತು ಸರ ಗೋಲ್ಡ್ ಲೋನ್ ಬೇಕಿತ್ತು ಸರ್ ಅದಕ್ಕೆ ನಿಮ್ಮ ಕಡೆ ಎಷ್ಟು ಅಂದ್ರೆ ಇಂಟರೆಸ್ಟ್ ಎಷ್ಟು ಅದ ಅಂತ ಕೇಳಾಕ ಮಾಡಿದೆ ಸರ ಹಾಂ ಸರ್ರ ಸರ ನಮಗೊಂದು ಐದು ಆರು ತೊಲೆದ್ದು ಬಂಗಾರದ್ದು ಇದು ಬೇಕಿತ್ತು ಸರ ಅದಕ್ಕೆ ಇಂಟರೆಸ್ಟು ಮತ್ತು ಸ್ವಲ್ಪ ಏನಾರುನೂ ಡಾಕ್ಯುಮೆಂಟ್ಸ್ ಏನಾರ ಬೇಕಾ ಏನಾರೂ ಅದಕ್ಕೆ ಕೇಳಾಕ್ಕೆ ಮಾಡಿದೆ ಸರ್ ಸರ್ರ ಆರು ತೊಲೆ ಅದ ಸರ್ ಆರು ತೊಲೆ ಸರ ಹಾಂ ಸರ್

ಜಾಸ್ತಿ ಆಯ್ತ್ರಿ ಸರ ಅಲ್ಲ ರೀ ಸರ ಒಂದು ತೊಲೆಗೆ ನೀವು ಎಷ್ಟು ತೊಗೋತೀರಿ ಸರ ಒಂದು ತೊಲೆಗೆ ಅಂದರೆ ಇಂಟ್ರೆಸ್ಟ್ ಎಷ್ಟು ಹಂಗೆ ರೀ ಸರ್ರ ಹಾಂ ಸರ್ರ ಸರ್ ಸರ್ರ ಅದೇ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಿತ್ತು ರೀ ಸರ ನಮ್ಗೆ ಅಂದರೆ ಹೊರಗಿನ ಕಡೆ ಹೊರಗಿನಾನೆ ಅರವತ್ತು ಸಾವಿರ ಕೊಡ್ತಾರಲ್ಲ ರೀ ಸರ

ಅಲ್ಲ ರೀ ಸರ್ ಸ್ವಲ್ಪ ರೊಕ್ಕದ್ದು ಖರ್ಚು ಬೇಕಿತ್ತು ರಿ ಸರ್ ಮನೆ ಗಿನೆ ಕಟ್ಸಕತ್ತಿವಿ ರೀ ಸರ ಅದಕ್ಕೆ ರೊಕ್ಕ ಕಡಿಮೆ ಬೀಳೋ ಸಲ್ವಾಗ ಬಂಗಾರದ ಮೇಲೆ ಸಾಲ ತೊಗೊಳತ್ತೀವಿ ರೀ ಅದಕ್ಕೆ ಸ್ವಲ್ಪ ನಿಮ್ಮ ಕಡೆ ಆದರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಕೇಳಾಕ ಮಾಡಿದೆ ಸರ್ ಸರ್ ಬೇಕಿದ್ದರೆ ನಿಮಗೆ ಡಾಕ್ಯುಮೆಂಟ್ಸು ಎಲ್ಲ ಏನಾದರೂ ಡಾಕ್ಯುಮೆಂಟ್ಸ್ ಏನರ ಬೇಕಿತ್ತು ಅಂದರೆ ನೋಡ್ತಿನಿ ಸರ್ ತಂದು ಕೊಡ್ತೀನಿ ಸರ್ ಅದು ಐವತ್ತು ಸಾವಿರ ಸರ್ ಹಾಂ ಸರ್ರ ಹೇಳ್ರಿ ಸರ ಸರಿ ಸರ ಐವತ್ತು ಸಾವಿರ ಹೇಳ್ರಿ ಸರ ಆಮೇಲೆ ಡಾಕ್ಯುಮೆಂಟ್ಸ್ ಏನೇನು ಕೊಡ್ಬೇಕು ಸರ ಇಲ್ಲ ಸರ ಇದೇ ಮೊದಲ ಸಲ ಸರ ಇಲ್ಲ ಸರ್ರ ಅವೆಲ್ಲ ಗೊತ್ತಿಲ್ಲ ಸರ್ರ ನಮಗೆ ಅವೆಲ್ಲ ರೀ ಹಾಂ ಸರ್ರ ಪಹಣಿ ಸರ್ರ ಪಹಣಿ ಪತ್ರ ಸರ ಸರ್ರ ಆಧಾರ್ ಕಾ ಆಧಾರ್ ಕಾರ್ಡ್ ರೀ ಸರ್ರ ಸರ್ ಇನ್ನೊಂದ್ಸಾರಿ ಹೇಳಿ ರೀ ಸರ್ರ ಒಂದು ಸರಿ ಹಾಂ ಸರ್ ಹಾಂ ಸರ್ ಪಹಣಿ ಬ್ಯಾಂಕ್ ಪಾಸ್ಬುಕ್ಕು ವೋಟರ್ ಐ ಡಿ ಹಾಂ ಸರ್ರ ಇದ್ರ ಜೊಗೆ ಏನು ತರ್ಬೇಕು ರೀ ಸರ್ರ ಹಾಂ ಸರ್ ಮತ್ತೆ ಏನರೂ ಬೇಕಾ ಸರ್ರ ಇಷ್ಟೇ ಸರ್ ಹಾಂ ಖರ್ಚು ಏನು ಆಗುದಿಲ್ಲ ಸರ್ ಇದ್ಕೆ ಇದಕ್ಕೆಲ್ಲ ರೀ

ಸರಿ ಸರ್ ಸರಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್